ಕನ್ನಡ ಭಾಷೆಯಲ್ಲಿ ದಿನ ನಿತ್ಯದಲ್ಲಿ ಆಡು ಮಾತಿನಲ್ಲಿ ಬಳಕೆಯಾದ ಸಾಮಾನ್ಯ ಪದ ಪುಂಜಗಳೆಂದರೆ ಊಟ ಮಾಡಿದ್ರಾ ಹೊಲ್ದತ್ರ ಹೋಗಿದ್ಯಾ ಹಸುಗುಳು ಕಟ್ಟಾಕ್ದ್ಯ ಮೇವಾಕ್ದ್ಯ ಹಸುಗಳ್ಗೆ ಯಾರದು ಎಲ್ಲಿಗೆ ಹೋಗಿದ್ದೆ ಇವು ಪದ ಪುಂಜಗಳು ನುಡಿಗಟ್ಟುಗಳು ಮಾಡಿದ್ದುಣ್ಣೋ ಮಾರಾಯ ಕಾಯಕವೇ ಕೈಲಾಸ ಕೈ ಕೆಸರಾದ್ರೆ ಬಾಯಿ ಮೊಸರು ಇವು ನುಡಿಗಟ್ಟುಗಳು